ಈಗ ಈವಾಗಿನ ಕಾಲದಾಗ ಎಲ್ಲ ಹೊಸ ಹೊಸ ಸಿಸ್ಟಮ್ಗಳು ಆಗ್ಯಾವ್ರಿ ನಮ್ಗೆ ಅಡ್ಗೆ ಮನೆಯಾಗ ಸಾಮಾನು ಬೇಕಾಯಿತು ಅಂದ್ರೆ ಮಿಕ್ಸಿ ಅದ ಮತ್ತದು ಬ್ಯಾಳಿ ರುಬ್ಬೋದು ಗ್ರ್ಯಾಂಡರ್ ಭಿ ಅವ ಬ್ಯಾಳಿ ರುಬ್ಲಕ್ಕ ಅವು ದೋಸೆ ಮಾಡ್ಲಕ್ಕ ಅದಕ್ಕೆ ಮತ್ತು ವಾಶಿಂಗ್ ಮಷೀನ್ ಅವರಿ ಮತ್ತು ಹೀಟರೂ ಇವ ನೀರು ಕಾಸ್ಲಕ್ಕ ಕರೆಂಟಿನಿಂದ ಮತ್ತು ಫ್ರಿಜ್ಜು ಫ್ರಿಜ್ಜು ಭಿ ಅವರಿ ಈಗೆಲ್ಲ ಸವಲತ್ತು ಭಾಳ ಒಳ್ಳೆಯ ತರಕ್ಕೀರ ಬಂದದ ಸರ್ಕಾರ ಜನಕ್ಕೆಲ್ಲ ಸವಲತ್ತು ಆಗ್ಯಾದ ಆದ್ರೆ ನಮಗೆ ಪೈಲೆಗೆ ಏನಿತ್ತಂದ್ರೆ ಏನೂ ಸವಲತ್ತು ಇದ್ದಿಲ್ಲರಿ ಈಗ ನಾವು ಮೊದಲನೇ ಜೀವಮಾನ ಈಗಿನ ಜೀವಮಾನ ನಾವು ಕಂಪೇರ್ ಮಾಡಿ ನೋಡಿದ್ರ ಭಾಳ ಭಾಳ ವ್ಯತ್ಯಾಸ ಅದ ರೀ ಈಗ ನೋಡಿರಿ ನಾವು ಅಡ್ಗೆ ಒಂದು ಅಡ್ಗೆ ಮಾಡಬೇಕಾಯ್ತು ಅಂದ್ರೆ ಕಟ್ಗೆ ಬೇಕು ಕಟ್ಗೆ ತಂದು ಒಲೆ ಹಚ್ಚಬೇಕು ಒಂದೊಂದು ಸಲ ಕಟ್ಗೆ ಹಸಿ ಇರ್ತಾವೆ ಹಸಿವಿರಲು ಆಳು ಉರಿ ಹಚ್ಚೋದರಾಗ ಫೂಕಣಿ ಇತ್ತು ಫೂಕಣಿ ತಗೊಂಡು ಉಗಿದು ಊದಿ ಕಣ್ಣೆಲ್ಲ ನೀರು ಬಂದು ಬೆಂಕಿ ಬೀಳ್ತಿವು ಅಂದೆನರ ಕಷ್ಟ ಅಂಬೋದು ಹ್ಯಾಗಿತ್ತು ಹಿಂದಕ್ಕೆ ಈವಾಗ ಹ್ಯಾಗದ ಮತ್ತೆ ಅಡ್ಗೆ ಅದ್ನಾಗ ಈಗ ಅಡ್ಗೆ ಮಾಡಾಕೀಗ ಕುಕ್ಕರ್ ಬಂದಾವ್ರಿ ಗ್ಯಾಸವೆ ಗ್ಯಾಸ್ ಮ್ಯಾಗನೂ ಅಡ್ಗೆ ಮಾಡಕ್ಕೆ ನಮಗೆ ಭಾಳ ಆಸಾನವ್ರಿ ಆ ಲೈಟರ್ ಭಿ ಆಗ್ಯಾವೆ ಅದು ಕಡ್ಡಿ ಭಿ ಹತ್ತಲು ಚುಟ್ಕ್ ಅಂತ ಒಟ್ಟಿಗೆ ಅದು ಗ್ಯಾಸ್ ಅದು ಅಲ್ಲೇ ಸ್ಟಾರ್ಟ್ ಮಾಡ್ತಾವೆ ಆಯಿತು ನಾವು ಆರಾಮಗ ಅಡ್ಗೆ ಮಾಡ್ಕೋಬಹ್ದು ಅಡ್ಗೆ ಮಾಡ್ಕೊಂಡ್ರ ಅದು ಬೋಗುಣಿ ಕರ್ರಗೆ ಆಗಲ್ಲ ಏನಾಗಲ್ಲ ಆವಾಗ ನಾವು ಒಲೆಮ್ಯಾಗ ಮಾಡಿದ್ರೆ ಬೋಗುಣಿಗಳು ಕರ ಕರ ಆಯಿತು ಮತ್ತ ಅದಕ್ಕೆ ನಾವು ಕರಕ ಬೂದಿ ಅವೆಲ್ಲ ತಗೊಂಡು ಬೆಳಗಿ ಮತ್ತವು ಬೆಳ್ಳಗೆ ಮಾಡಬೇಕು ಮೆಯ್ಯನತ್ತೀ ತು ಮೆಯ್ಯನತ್ತಿಯಾಗಿತ್ತು ಮತ್ತು ಟೈಮ್ ಭಿ ವೇಸ್ಟ್ ಆಯ್ತಿತ್ರಿ ಟೈಮು ಗಂಗಡಾತಿತ್ತು ಅದಕ್ಕೆಲ್ಲ ಮಾಡ್ಲಕ್ಕ ಒಲೆಮ್ಯಾಗ ಮಾಡಿದ್ರೆ ಏಟು ಕರ್ರಗೆ ಆಯ್ತಾವ್ರಿ ಕರ್ರಾಗಿಂದು ತಿಕ್ಕು ತಿಕ್ಕು ತಿಕ್ಕಬೇಕು ಮತ್ತದು ಬೆಳ್ಳಗೆ ಮಾಡಬೇಕು ಈಗೇನಾರ ಗ್ಯಾಸ್ನ್ಯಾಗ ಮಾಡಿದ್ರೂ ಕರ್ರಗೆ ಆಗಲ್ಲ ಏನೂ ಆಗಲ್ದು ಆಂ ಮಸ್ತ್ ಇರ್ತಾವೆ ಅವು ಪಾತ್ರೆಗಳೆಲ್ಲ ಆಗ ಪಾತ್ರೆಗಳು ಎಲ್ಲಿ ನಮಗೆ ಅಲ್ಯೂಮಿನಿಯಮಿದ್ದು ಈಗ ಸ್ಟೀಲ್ದು ಹೊಸ ಹೊಸ ಕಂಪ್ನಿಗಳು ಬೇರೆ ಬೇರೆ ಡಿಸೈನ್ಗಳು ಭಾಳ ತರಿಕೆರ ಬಂದದ ಮತ್ತದು ಅದ್ನ್ಯಾಗ ಈಗ ನಾವು ಸ್ನಾನ ಮಾಡ್ಬೇಕಾಯ್ತಂದ್ರ ಬಾವ್ಯಾಗ ನೀರು ಸೇದ್ಕೊಂಬರ್ಬೇಕು ಸೇದೂ ಸೇದ್ ಭಾಳ ಬಾವ್ಯಾಗ ನೀರು ಸೇದ್ಲಕ್ಕ ಅಂದ್ರೇನು ಕಮ್ ಆತ್ತಾವ್ರಿ ನೀರು ಸ್ನಾನಕ್ಕೆ ಬೇಕು ಬಟ್ಟೆ ಒಗಿಲಕ್ಕ ಬೇಕು ಮನಿಸಿದ್ಲಕ್ಕ ಬೇಕು ಇವೆಲ್ಲ ಭಾಳಾತ್ತಾವ್ರಿ ನೀರು ಈಗೇನಾರ ಮೋಟಾರ್ ಆಗ್ಯಾವ್ರಿ ಬಾವಿ ಒಡೆದು ಅದಕ್ಕೆ ಮೋಟಾರ್ ಕೂಡ್ಸೇವ್ನೂ ಬಟನ್ ಹೊಡೆದೇವ್ನೂ ಸರ್ರ ನೀರು ಬಂದವು ಆಗ ನಮ್ಗೆ ಸೇದಿ ಸೇದ್ರ ನಮಗೆಲ್ಲ ಹೈರಾಣಾಗಿ ಕೈಯೆಲ್ಲ ಗುಳ್ಳೆ ಬರ್ತಾವ್ರಿ ಆಯಿತು ಇಷ್ಟು ಹೈರಾಣಾಗ್ತಿತ್ರಿ ಮತ್ತೀಗ ಕುಕ್ಕರ್ದಾಗ ಭಿ ಅಡ್ಗೆ ಮಾಡ್ತೀವಿ ಒಂದು ಗಂಟೆದಾಗ ಒಂದು ಪಂದ್ರಹ ಮಿನಿಟ್ ದಸ್ ಮಿನಿಟ್ದಾಗೆ ಅಡ್ಗೆ ತಯಾರಾಯ್ತಾವ್ರಿ ಆಗ ಕಟ್ಗೆ ಮ್ಯಾಗ ಭಾಳ ಲೇಟಾಯ್ತಿತ್ತು ಮತ್ತೆ ಈಗ ಪಾತ್ರೆಗಳು ತಿಕ್ಲಕ್ಕ ಬೂದಿ ಹಚ್ಚಿ ತಿಕ್ತೀರಲ್ಲ ಈಗವಾನ ಪಾತ್ರೆ ಉಜ್ಜೋದು ಪೌಡರ್ ಹೊಂಟಾವ ಮತ್ತದು ತಿಕ್ಲಕ್ಕ ಬ್ರಷ್ ಹೊಂಟಾವ ಈಗ ಭಾಳ ಸವಲತ್ತು ಆಗ್ಯಾವ್ರಿ ಮತ್ತು